ನಾನು ಕಾಲೇಜ್ದಲ್ಲಿ ಓದ್ತಾ ಇದ್ದರೆಗ ಅಂದರೆ ನಾನು ಎಮ್ ಜಿ ಎಮ್ ಕಾಲೇಜ್ ಉಡುಪಿಯಲ್ಲಿ ನಾನು ಬಿ ಕಾಮ್ ಮುಗ್ಸಿದೆನೆ ಅಲ್ಲ ಲೈಬ್ರೆರಿ ಇತ್ತು ಅವಾಗ ನಾನು ಲೈಬ್ರಿಯಲ್ಲಿ ಹುಡುಕುವಾಗ ಆರ್ ಕೆ ನಾರ್ಯಾಯ್ಣವ್ರ ಗೈಡ್ ಅಂತ ನಾವೆಲು ನನಗ ಸಿಕ್ತು ಅದು ಒಂದು ಅದ್ಭುತವಾದ ನಾವೆಲ್ಲ ಅಂತ ನಾನು ತಿಳ್ಕೊಂಡೆ ತಿಳ್ಕೊಂಡಿದ್ದೀನಿ ಇಷ್ಟೊಂದು ಚೆನ್ನಾಗಿ ಬರ್ದಾರ ನನ್ಗೇನು ಅಷ್ಟು ಇಂಗ್ಲೀಷ್ ಬರ್ತಿರ್ಲಿಲ್ಲ ಆದ್ರು ಪ್ರಯತ್ನ ಪಟ್ಟು ಆ ಒಂದು ಗೈಡ್ ನಾವೆಲ್ ಓದಿದೆ ಅದು ನನಗೆ ಇನ್ನು ಹೆಚ್ಚು ಹೆಚ್ಚು ಇಂಗ್ಲೀಷ್ ಕತೆ ಸಣ್ಣ ಕತೆಗಳನ್ನ ಸ್ಮಾಲ್ ಸ್ಟೋರೀಸ್ಗಳನ್ನ ಓದಬೇಕಂತ ನನ್ನಲ್ಲಿ ಉತ್ಸಾಹ ಎಬ್ಬಿಸ್ತು ಉಹೆಂದಿ ಬರ್ದದ್ದು ನಾನು ಓದಿದ್ದೀನಿ ಉಹೆಂದಿ ಬರ್ದ ಗಿಫ್ಟ್ ಆಫ್ ಮ್ಯಾಗಿ ಕತೆ ನನ್ನಲ್ಲಿ ಒಂದು ಭಾಳಷ್ಟು ನನ್ನ ಅಂತಕರ್ಣವನ್ನು ಕಲ್ತಿದಂಥ ಕತೆ ಅದು ಹಾಗೆ ಅತೀ ಹಿಂದಿನ ಸದಾ ಶಿವ್ರಾಯರ ಬರ್ದ ನಲ್ಲಿಯಲ್ಲಿ ನೀರು ಬಂತು ಅಂತ ಒಂದು ಕತೆ ನಾನು ಸೆವೆಂತು ಅಥ್ವಾ ಏಟ್ತಿದ್ದಾಗ ಓದಿರ್ಬೋದು ಅದು ನನ್ನ ಮನಸಿನ ಕಲ್ಕಿದ ಕತೆ ಅದು ಅಂತಾ ಕತೆಗಳು ಬರುದು ಭಾಳ ಅಪರೂಪ ಅಂತನಿಸ್ತು ಹಾಗೆ ನಮ್ಮ ಅಕ್ಕನ ಗಂಡ ಈಗ ತೊಂಬತ್ತೊಂದು ವರ್ಷ ಅವರು ಈಗಲೂ ಬರಿತಾರೆ ಅವರೊಂದು ಬುಕ್ ಕೊಟ್ಟರು ಅವರು ಫ್ರೆಂಚ್ ಒಬ್ಬ ಸಾಹಿತಿ ಅವ್ರ್ದು ಬುಕ್ ಬರ್ದು ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿತ್ತು ಗೈಡೆ ಮೊಫಾಸಾ ಅಂತ ಅವ್ನ ಹೆಸರು ಅವ್ರ ಕತೆಗಳನ್ನು ಓದಿದೆ ನಾನು ಅವ್ರ ಹ್ಯಾಗ ಬರ್ಲಿಕ್ಕೆ ಸಾಧ್ಯಾತು ಎರಡು ನೂರು ವರ್ಷಗಳಿಂದ ಇಂಥಾ ಒಂದು ಅದ್ಭುತ ಕತೆಗಳನ್ನ ಅವರು ಹ್ಯಾಗ ಬರ್ದ್ರು ಅಂತೇಳಿ ಆಶ್ಚರ್ಯ ಆಗ್ತದೆ ನಿಜ್ವಾಗಲೂ ಅಂತಾ ಕತೆಗಳನ್ನ ಓದುವಂಥದು ಭಾಗ್ಯ ನನಗೆ ದೊರ್ಕಿಸ್ಕೊಟ್ಟದ್ದು ನನ್ನ ಮಾಮ ಅವ್ರ್ಗೆ ನನ್ನ ಕೃತಜ್ಞತೆ ಅರ್ಪಿಸ್ತೇನೆ ಹಾಗೆ ನಾನು ಸ್ಕೂಲಿನಲ್ಲಿ ಸಣ್ಣ ಸಣ್ಣ ಕತೆಗಳನ್ನ ಮತ್ತು ಓದ್ತಾ ಓದ್ತಾ ಆ ಸಿಕ್ಸ್ಲಿಕ್ಕೆ ಒಂದು ಸಣ್ಣ ಕತೆ ಬರ್ದು ಸಂಯುಕ್ತ ಕರ್ನಾಟಕ ಕಳಿಸಿಕೊಟ್ಟೆ ಅದು ಜ ಪ್ರಖ್ಯಾತನು ಆಯಿತು ಈಗ ಓದಿದ್ದರೆ ಅದು ಬಾಲಿಶ್ ಅನ್ಸ್ಬೌದು ಆದ್ರ ಆಗ ನನಗ ಕೊಟ್ಟ ಆ ಒಂದು ಮೊದಲನೆ ಕತೆ ಆ ಸಂತೋಷ ಎಂದಿಗೂ ನನ್ಗ ಸಿಗ್ಲಾರದು ಅಂತ ಅನಿಸ್ತದ ಇದೂನಾ ನಮ್ಮಾ ಪ್ರೈಮರಿ ಸ್ಕೂಲ್ನಲ್ಲಿ ನನಗೆ ಕೊಟ್ಟ ಟೀಚರ್ಸ್ಗಳು ನನಗೆ ಕತೆ ಓದಲು ಪ್ರೇರೇಪಿ ಪ್ರೇರಣೆ ಮಾಡಿದಂಥ ಟೀಚರ್ಸ್ಗಳಿಗೆ ನಾನು ಭಾಳ ಕೃತಜ್ಞತೆ ಅರ್ಪಿಸ್ತೀನಿ ಅವರು ನನ್ನ ನನ್ನಲ್ಲಿರುವ ಹವ್ಯಾಸವನ್ನ ಕಂಡು ಸಣ್ಣ ಸಣ್ಣ ಬುಕ್ಸ್ಗಳನ್ನ ನನಗ ಕೊಡ್ಲಿಕ್ಕೆ ಶುರು ಮಾಡಿದ್ದರು ನಾನು ಓದ್ಲಿಕ್ಕೆ ಶುರು ಮಾಡ್ದೆ ಅದು ಮುಂದ ಬೆಳಿತಾ ಬೆಳಿತಾ ಸೆವೆಂತ್ ಏಟ್ತ್ ನೈಂತ್ ಟೆಂತ್ ನಾನು ಪ್ರೈಮರಿ ಸ್ಕೂಲ್ ಮುಗ್ಸ್ಕೊಂಡು ಬೇರೆ ಕಾಲೇಜಿಗ ಬರುವಾಗ ನನ್ನ ಹವ್ಯಾಸಗಳು ಬೆಳಿತಾನೆ ಹೋದ್ವು ಈ ರೀತಿ ಒಂದೂ ಸ್ಕೂಲಿನಲ್ಲಿ ಲೈಬ್ರೆರಿ ಪ್ರಮುಖವಾದ ಸ್ಥಾನವನ್ನ ವೈಹಿಸ್ದಂತ ನಾ ತಿಳ್ಕೊಂಡಿದ್ದೀನಿ ಒಂದು ಸ್ಕೂಲ್ನಲ್ಲು ಹಲ್ಲಿಯಲ್ಲು ಲೈಬ್ರೆರಿ ಇರಲೇ ಬೇಕು ಅದಕ್ಕೆ ಮಕ್ಕಳಲ್ಲಿ ಆ ಓದುವ ಹವ್ಯಾಸ ಬೆಳ್ ಬೆಳೆಸಲಿಕ್ಕೆ ಆ ಸ್ಕೂಲ್ ಮೇಷ್ಟ್ರೆ ದೊಡ್ಡ ಕೆಲಸ ಮಾಡಬೇಕು ಆ ಒಂದು ಹವ್ಯಾಸವನ್ನ ಬೆಳೆಸಲಿಕ್ಕೆ ಅವರೇ ಮುಖ್ಯ ಕಾರಣ ಪೂಜ್ಯರಾಗಬೇಕು ನಾನು ಓದಿದಂಥ ಸಣ್ಣವಿದ್ದಾಗಿನ ಇಂಗ್ಲೀಷ್ ಸಣ್ಣ ಸಣ್ಣ ಕತೆ ಆಗಲಿ ನನಗ ತಿಳಿಲೀ ಬಿಡ್ಲಿ ಓದ್ತಿದ್ದೆ ಮತ್ತು ಕನ್ನಡದ ಕತೆಗಳು ಇವರು ಸಣ್ಣ ಸಣ್ಣ ಕತೆಗಳನ್ನ ಸುಧಾ ಮಯೂರ ತರಂಗ ಇದರಲ್ಲಿ ತುಷಾರ ಇವುಗಳಲ್ಲಿ ಬರುವಂಥ ಸಣ್ಣ ಸಣ್ಣ ಕತೆಗಳು ನಮಗೆ ಭಾಳ ಹಿಡಿಸ್ತಿದ್ವು ಅವಾಗ ಅವೇ ನಮಗೆ ಮನೆಯಲ್ಲಿ ನಮ್ಮ ತಂದೆ ತಾಯಿ ತರಿಸ್ತಿದ್ರಲ್ಲಾ ಅದಕ್ಕೆ ನಾನು ಭಾಳ ಕೃತಜ್ಞತೆಯನ್ನ ನಮ್ಮ ತಂದೆ ತಾಯಿಗೆ ಅರ್ಪಿಸ್ತೀನಿ ಅವ್ರ ನಮಗೆ ಮಂತ್ಲಿ ವೀಕ್ಲಿ ಆ ಅದ್ಕಾಗಿ ಆ ಬುಕ್ಸ್ಗಳಿಗಾಗಿ ನಾವು ಕಾಯ್ತಾ ಇದ್ವಿ ಯಾವಾಗ ಬರ್ತದಂತ ಅದರಲ್ಲಿ ಬರ್ವಂಥ ಸಣ್ಣ ಪುಟ್ಟ ಕತೆಗಳಲ್ಲಿ ಎಷ್ಟೋ ಒಳ್ಳೆಯ ಕತೆಗಳು ನಮ್ಮ ಮನಸ್ಸಿಗೆ ಹಿಡ್ದು ಅದ್ರೊಳ್ಗೆ ಟಿ ಕೆ ರಾಮ್ ರಾವ್ರ ನಾವೆಲ್ಗಳು ಭಾಳಷ್ಟು ನಮ್ಮ ಮನಸನ್ನ ಅಟ್ರ್ಯಾಕ್ಟ್ ಮಾಡ್ತಿತ್ತು ಓದ್ಬೇಕಂತ ಟಿ ಕೆ ರಾಮ್ ರಾವ್ರು ಆಮೇಲೆ ತೆಲುಗುದಿಂದ ಬರ್ದಂಥ ಒಂದು ಆನಂದೋ ಬ್ರಹ್ಮ ಅಂತ ಒಂದು ಬುಕ್ಸು ಸಹ ಭಾಳ ಸಿಕ್ಸ್ತ್ ಅಥ್ವ ಸೆವೆಂತ್ ಇದ್ದಾಗ ಓದಿದ್ದು ನಾವು ಅದನ್ನ ತುಳ್ಸಿ ಇದು ನಾವೆಲ್ಸಾ ನನ್ನ ಜೀವನ್ದಲ್ಲಿ ಮಾರ್ಪಾಡು ಮಾಡ್ತು ಅಂತ ಅನಿಸ್ಬೌದು ಅಥ್ವಾ ಓದಲಿಕ್ಕೆ ಪ್ರೇರಣೆ ಕೊಡ್ತು ಅಂತ ಹೇಳಿ ಹೇಳ್ಬೌದ್ ಹೇಳಿಕ್ಕೆ ಸಾಧ್ಯ ಮುಖ್ಯ ಒಂದು ಬೆಳಿಯುವಾಗ ಗಿಡಕ್ಕ ಸರ್ಯಾದ ನೀರು ಗೊಬ್ಬರ ಹಾಕಿದ್ದರೆ ಮಾತ್ರ ಅದು ಸರ್ಯಾದ ಒಂದು ಫಲವತ್ತಾದ ಹಣ್ಣು ಕೊಡ್ಬೋದು ಹಾಗೆ ಸಣ್ಣವ್ರಿದ್ದಾಗಲೆ ಒಳ್ಳೆಯ ಬುಕ್ಸ್ಗಳನ್ನ ಓದುವಂಥ ಹವ್ಯಾಸ ಮನೆಯಲ್ಲಿರಬೇಕು ಮನೆಯಲ್ಲಿ ಲೈಬ್ರೆರಿ ಇರಲೇ ಬೇಕು ಅದು ಸಣ್ದೆ ಇರಲಿ ದೊಡ್ದೆ ಇರಲಿ ಅವಾಗ ಬರೇ ಪುಸ್ತಕ ಇರಲಿ ಅದರಿಂದ ಮಕ್ಕಳು ಆದುನ ಅಟ್ರ್ಯಾಕ್ಷನ್ ಜಾಸ್ತಿಯಾಗಿ ಮಕ್ಕಳಲ್ಲಿ ಆ ಪುಸ್ತಕ ತೊಗೊಂಡು ಓದ್ಲಿಕ್ಕೆ ಶುರು ಮಾಡ್ತಾರೆ ಅದರಲ್ಲಿ ಜಾಸ್ತಿ ಚಿತ್ರಗಳಿರಬೇಕು ಪಿಕ್ಚರ್ಸ್ಗಳಿರಬೇಕು ಅದು ಮಕ್ಕಳಲ್ಲಿ ಜಾಸ್ತಿ ಆಸಕ್ತಿ ಹುಟ್ಟಿಸ್ತದ ಓದ್ಸ್ಲಿಕ್ಕೆ ಹಾದ್ ಆದು ನಮ್ಮನೆಯಲ್ಲು ನಡ್ದ ಹೋಯ್ತು ನಮ್ಮ ಮನೆಯಲ್ಲಿ ಇದ್ದದ ಅಂತಂದರೆ ನಾನು ಚಂಪಕ ಇಲ್ಲಿ ಲೈಬ್ರೆರಿ ಬಂದ್ಮೇಲೆ ಒಂದು ಹತ್ತು ಹದಿನೈದು ರೂಪಾಯಿ ಕೊಟ್ಟರೆ ಸೆಕೆಂಡ್ ಆ್ಯಂಡ್ ಬುಕ್ಸ್ ಸ್ಟಾಲಲ್ಲಿ ಇಪ್ಪತ್ತು ಇಪ್ಪತೈದು ಬುಕ್ಸ್ ಚಂಪಕು ಸಣ್ಣ ಸಣ್ಣ ಬುಕ್ಗಳನ್ನ ಕೊಡ್ತಿದ್ದರು ಅದನ್ನ ತಂದು ಮನೆಯಲ್ಲಿ ಇಡ್ತಿದ್ದೆ ಆ ಸಣ್ಮಗ ಅದನ್ನ ಓದಿ ಓದಿ ಅವನು ಮುಂದೆ ಎಮ್ ಎಸ್ ಮಾಡಿ ಅಮೇರಿಕದಲ್ಲಿದಾನೆ ಅವ್ನ ಹೇಳ್ತನೆ ನನ್ನ ಇಂಗ್ಲೀಷ್ ಸುಧಾರ್ಸ್ಲಿಕ್ಕೆ ನೀನು ತಂದ ಚಂಪಕೆ ಕಾರಣ ಅಂತ ಚಂಪಕಂತ ಸಣ್ಣ ಬುಕ್ಸ್ಗಳ ಸಹ ನಮ್ಮಲ್ಲಿ ಸಾಕಷ್ಟು ಒಂದು ಬದಲಾವಣೆ ತರ್ಲಿಕ್ಕೆ ಸಾಧ್ಯದೆ ಹಾಗೇ ನಾವು ಸಣ್ಣವ್ರಿದ್ದಾಗಲೇ ಆ ಒಂದು ಹವ್ಯಾಸವನ್ನ ಮಕ್ಕಳಲ್ಲಿ ಬೆಳೆಸಬೇಕು ನಾವು ಹ್ಯಾಗ ಬೆಳ್ದಿದೀವೊ ನಮ್ಮಕ್ಕಳು ಹಾಗೆ ಬೆಳಿಬೇಕು ನನ್ನಲ್ಲಿ ಆ ಒಂದು ಬ ನಮ್ಮಾ ಸ್ ಪ್ರೈಮರಿ ಸ್ಕೂಲಿನಲ್ಲಿರುವಂಥ ಲೈಬ್ರೆರಿ ಪ್ರಾಮುಖ್ಯದ ಸ್ಥಾನವನ್ನ ಹೊಂದಿದೆ ಅಂತ ನಾನು ಹೇಳಿದರೆ ನನ್ನ ಮಾತು ತಪ್ಪಾಗಲಿಕ್ಕಿಲ್ಲ ನಾ ತಾವು ಈ ರೀ ಮೂಲಕ ಹೇಳುದ ಏನಂತ ಅಂತಂದ್ರ ನಾವು ಪುಸ್ತಕ ದ ಹುಳ ಆಗ್ಬಾರದು ಎಲ್ಲೇ ಪುಸ್ತಕಗಳನ್ನು ಓದಿದ್ದರೂ ಒಳ್ಳೆಯ ಪುಸ್ತಕಗಳನ್ನ ಓದಿ ಅದರಿಂದ ನಮ್ಮ ಚಿಂತನೆಯನ್ನ ಜಾಸ್ತಿ ಬೆಳೆಶ್ಕೊಬೇಕು ನಾವು ಚಿಂತಕರಾಗಬೇಕು ಮತ್ತೆ ಮತ್ತೆ ಮೆಲ್ಕು ಹಾಕುವಂಥ ಕತೆಗಳನ್ನ ಹುಡುಕಿ ಬೇರೆಯವ್ರ ಅದ ಕೇಳಿ ತಿಳ್ಕೊಂಡು ನಾವು ಬೆಳಿಬೇಕು ನಾವು ಬರೇ ಎತ್ರಾಗುದು ಬೆಳವಣಿಗೆ ಅಲ್ಲ ನಮ್ಮ ಬುದ್ಧಿಶಕ್ತಿ ಬೆಳವಣಿಗೆ ಆಗ್ತದ್ಲಾ ಅದು ನಿಜವಾದ ಬೆಳವಣಿಗೆ ಅದು ಪುಸ್ತಕದಿಂದ ಒಳ್ಳೆಯ ಕತೆಗಳಿಂದ ಕತಿಗಾರರಿಂದ ಸಾಧ್ಯ ಅಂತ ನಾನು ಹೇಳಿ ಹೇಳಿಕ್ಕೆ ಬಯಸ್ತೇನೆ